ಇಪ್ಪತ್ತೆಂಟು ಸೆಪ್ಟೆಂಬರ್ ಎರಡು ಸಾವಿರದ ಮೂರು ಎರಡು ಅಕ್ಟೋಬರ್ ಎರಡು ಸಾವಿರದ ಆರು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆರು ನವೆಂಬರ್ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಹತ್ತೊಂಬತ್ತು ಆಗಸ್ಟ್ ಎರಡು ಸಾವಿರದ ಐದು